ಹ್ಞೂ ಹೌದು ಹೇಳಿ ಕೋಚ್ ಮಾತಾಡ್ತಾ ಇರೋದು ಹೌದಾ ಹುಣಸೂರಲ್ಲಿ ನಮ್ದು ಅಕಾಡೆಮಿ ಇದೆ ಅಲ್ಲಿಗೆ ಬಂದು ನೀವು ಸೇರ್ಕೊಬೋದು ಹಾಂ ಓಕೆ ನಮ್ಮದು ಬ್ಯಾಚಸ್ ಇದೆ ಬ್ಯಾಚಸ್ಸಲ್ಲಿ ಒಂದು ನೂರೈವತ್ತು ನೂರು ಸ್ಟೂಡೆಂಟ್ಸ್ ತನಕ ಇದ್ದಾರೆ ಅದು ನನ್ನ ಬ್ಯಾಚಸ್ ನೋಡಿಬಿಟ್ಟು ನಿಮಗೆ ಬ್ಯಾಚಸ್ ಯಾವ ಟೈಮಿಂಗ್ಸ್ ಬೇಕು ಅಂತ ಹೇಳ್ತಿನಿ ಬೆಳಗ್ಗೆ ಟೈಮ್ ಇದೆ ಮಧ್ಯಾಹ್ನ ಟೈಮ್ ಇದೆ ಸಂಜೆ ಟೈಮ್ ಇದೆ ಹಾಂ ಯಾವ ಟೈಮಲ್ಲಿ ನಿಮ್ಮದು ಕಾಲೇಜ್ ಮುಗಿಯೋದು ಹಾಂ ಹಂಗಾರೆ ನಿಮಗೆ ಸಂಜೆ ಮೇಲೆ ನಾನು ಬ್ಯಾಚ್ ಮಾಡ್ಕೊಡ್ತೀನಿ ಅಮೌಂಟ್ ಬಂದು ನಿಮಗೆ ಅಮೌಂಟ್ ಬಂದು ನಿಮಗೆ ಒಂದು ತಿಂಗ್ಳಿಗೆ ಇನ್ನೂರು ರೂಪಾಯಿ ಆಗುತ್ತೆ ಕಮ್ಮಿ ಮಾಡೋಣ ನೀವಿಲ್ಲಿ ಬನ್ನಿ ಸ್ಟೂಡೆಂಟ್ಸ್ ಅಲ್ಲವಾ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲವಾ ಇಲ್ಲಿ ಬನ್ನಿ ನೀವು ಜಾಯ್ನ್ ಆಗ್ಬೇಕಾದರೆ ನಾನು ಕಮ್ಮಿ ಮಾಡಿ ಸೇರ್ಸ್ಕೊತೀನಿ ಹೌದ್ ಹೌದು ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ಅದೇ ನಿಮಗೆ ನಿಮಗೆ ಅದ್ರಲ್ಲಿ ಆಸಕ್ತಿ ಇದ್ದರೆ ಬಂದು ಸೇರ್ಕೊಳ್ಳಿ ನಮ್ಮ ನಾವು ಕೂಡ ಬೇರೆ ಬೇರೆ ಕಡೆ ಎಲ್ಲ ಸ್ಟೇಟ್ ಲೆವೆಲ್ಲು ಡಿಸ್ಟ್ರಿಕ್ ಲೆವೆಲ್ ಎಲ್ಲ ಕರ್ಕೊಂಡು ಹೋಗ್ತಿವಿ ಅಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಭಾಗವಹಿಸ್ಬೋದು ಇನ್ನು ದಸರಾಗೆಲ್ಲ ಯಾವ್ದು ಯಾವ್ದೇ ಸಾಂಸ್ಕೃತಿಕ ಇದ್ದರೂ ಅಲ್ಲೂ ಕರ್ಕೊಂಡು ಹೋಗ್ತೀವಿ ಸ್ಪೋರ್ಟ್ಸ್ ಎಲ್ಲ ಕಡೆ ನಿಮಗೆ ಒಳ್ಳೆದೇ ನೀವು ಆ ಸ್ಪೋರ್ಟ್ಸಿಂದ ಒಂದು ಕಾಲೇಜ್ ಕೂಡ ಸೇರ್ಕೊಬೋದು ಅಲ್ಲಿ ಸೇರ್ಕೊಳ್ಳಿ ನಿಮ್ಮ ಏನಿದೆ ನಿಮಗೆ ಸ್ಕಿಲ್ಸ್ ಅದನ್ನ ನೀವು ಶೋ ಮಾಡಬೇಕು ಬಂದು ಸೇರ್ಕೊಳ್ಳಿ ಓಕೆ ನಾನು ಲೊಕೇಶನ್ ನಿಮ್ಗೆ ವಾಟ್ಸಪಲ್ಲಿ ಕಳ್ಸಿ ಕೊಡ್ತೀನಿ ನೀವು ಅದೇ ಲೊಕೇಶನಲ್ಲಿ ಬಂದು ಫೋನ್ ಮಾಡಿದರೆ ನಾನು ನಿಮ್ಮನ್ನ ಅಲ್ಲಿ ನೋಡ್ತೀನಿ ಓಕೆನಾ

ನಾನು ಬೆಳಗ್ಗೆ ಬೆಳಗ್ಗೆ ಒಂದು ಲೆವೆನೋ ಓ ಕ್ಲಾಕಿಂದ ಇರ್ತೀನಿ ಹನ್ನೊಂದು ಗಂಟೆಯಿಂದ ನೀವು ಬಂದು ನಾನು ಐದೂವರೆ ಗಂಟೆ ಇರ್ತೀನಿ ಯಾವ ಟೈಮಲ್ಲಾದರೂ ಬಂದು ನೀವು ಅಡ್ಮಿಶನ್ ಆಗಿ ಹ್ಞೂ ಯಾವುದು ಅಂದರೆ ಹಾಂ ಹಾಂ ಹ್ಞೂ ನೀವು ಕಾಲೇಜ್ ಮುಗಿದಾದ್ಮೇಲೆ ಬನ್ನಿ ನಾನು ಒಂದು ಕಾಲೇಜ್ ಮುಗಿದಾದ್ಮೇಲೆ ಟೈಮಿಂಗ್ಸ್ ಐತಲ್ಲಾ ಅದ್ರ ಮೇಲೆ ನಾನು ಬ್ಯಾಚಸ್ ಹಾಕೊಡ್ತೀನಿ ಒಳ್ಳೆಯ ಕೋಚ್ ನಾನು ಅಲ್ಲದೇ ಇನ್ನು ಇನ್ನು ಕೂಡ ಇದ್ದಾರೆ ಹೇಳ್ ಕೊಡೋರು ಒಳ್ಳೆಯ ಕೋಚಸ್ ಇದ್ದಾರೆ ನಿಮಗೆ ಹೇಳಿ ಕೊಡ್ತಾರೆ ಓಕೆನಾ ಓಕೆ ಸರ್ ಆಯಿತು ಬಂದು ಅಡ್ಮಿಶನಾಗಿ ಓಕೆ ಸರ್ ತ್ಯಾಂಕ್ ಯು

ಓಕೆ ಸರ್ ವಾಟ್ಸ್ಆ್ಯಪಲ್ಲಿ ಕಳ್ಸ್ತೀನಿ